ನಮ್ಮಲ್ಲಿ ಕರ್ನಾಟಕದಲ್ಲಿ ಯಾವಾಗಲೂ ತುಂಬ ದಿನಗಳಿಂದ ಆಚರಣೆ ಮಾಡ್ಕೊಂಬರುವಂಥ ಹಬ್ಬ ಅಂದರೆ ಗಣೇಶ ಹಬ್ಬ ರೀ ಗಣೇಶ ಹಬ್ಬವನ್ನು ಯೂಶ್ವಲಿ ಯಾವಾಗಲೂ ಆಗಸ್ಟ್ ತಿಂಗಳಿನಲ್ಲಿ ಆಚರಣೆ ಮಾಡ್ತಾರೆ ಅದಕ್ಕಾಗಿ ಗಣ ಗಣೇಶ ಹಬ್ಬದ ಗಣೇಶ ಚತುರ್ಥಿಯಂದು ಗಣಪತಿಯನ್ನು ತಂದು ಅದಕ್ಕೆ ವಿಶೇಷವಾಗಿ ಪೂಜೆ ಮಾಡಿ ಗಣೇಶಕ್ಕೆ ಪ್ರತ್ಯೇಕವಾದ ಮಂಟಪವನ್ನು ಹಾಕಿ ಗಣೇಶನನ್ನ ಕೂರಿಸ್ತಾರೆ ಗಣೇಶನನ್ನ ಕೂರಿಸಿದ ನಂತರ ಸಿಹಿ ಹಂಚ್ತಾರೆ ಆಮೇಲೆ ಐದು ದಿನ ಮೂರು ದಿನ ಅಥವಾ ಏಳು ದಿನ ಹನ್ನೊಂದು ದಿನ ವಾರಗಟ್ಟಲೆ ಗಣೇಶನನ್ನ ಕೂರಿಸಿ ಸ ಮನೆಗಳಲ್ಲೂ ಪ್ರತ್ಯೇಕವಾಗಿ ಅವ್ರವ್ರ ಮನೆಗಳಲ್ಲೂ ಕೂರಿಸ್ತಾರೆ ಆಮೇಲೆ ಸಾರ್ವಜನಿಕ ಗಣ ಗಣಪತಿಗಳನ್ನು ಕೂರಿಸ್ತಾರೆ ಸಾರ್ವಜನಿಕ ಗಣಪತಿಯನ್ನು ಕೂರಿಸಿದಾಗ ಆಗಲಿ ಅಥವಾ ಮನೆಗಳಲ್ಲಿ ಕೂರಿಸಿದಾಗ ಮತ್ತೊಬ್ಬರು ಅಂದರೆ ಪಕ್ಕದವರು ಬಂದು ಗಣೇಶಗಳನ್ನು ನೋಡುವುದು ಗಣೇಶನಿಗೆ ನಮಸ್ಕಾರ ಮಾಡಿ ತಮ್ಮ ಕೋರಿಕೆಗಳನ್ನು ಕೇಳ್ಕೊಳ್ಳುವುದನ್ನು ಇದರಿಂದ ಜನರಲ್ಲಿ ಸೌಹಾರ್ದತೆಯು ಬೆಳೆಯತ್ತೆ ರೀ ಆಮೇಲೆ ಪರೋಪಕಾರ ಮನೋಭಾವನೆಗಳ್ನ ಬೆಳೆಸ್ತಾರೆ ಹಬ್ಬ ಹರಿದಿನಗಳ್ನ ಆಚಾರ ಆಚರಣೆ ಮಾಡ್ತಾ ಸಂತೋಷ ಮತ್ತು ಖುಷಿಯನ್ನು ಹಂಚ್ಕೋತಾರ್ರೀ ಆಮೇಲೆ ಗಣೇಶನನ್ನ ಗಣೇಶ ಹಬ್ಬ ಜನರಲ್ಲಿ ಭಕ್ತಿ ಭಾವನೆಯನ್ನು ಬೆಳ್ಸತ್ತೆ ಆಮೇಲೆ ಸ್ನೇಹ ಪರಂಪರೆಯನ್ನು ಅಥವಾ ಇನ್ನು ಇನ್ನೊಬ್ಬರ ಜೊತೆಗೆ ಸ್ನೇಹ ಸೌಹಾರ್ದತೆಯನ್ನು ಬೆಳ್ಸುತ್ತೆ ಅಂತ್ಹೇಳಿ ಗಣೇಶ ಹಬ್ಬ ಒಂದು ಅರ್ಥಪೂರ್ಣವಾಗಿ ಸಮಾಜಕ್ಕೆ ಒಳ್ಳೆಯ ಅಂಶಗಳನ್ನು ಮತ್ತು ಉದ್ದೇಶಗಳನ್ನ ಆಮೇಲೆ ಸ್ನೇಹ ಸಂಬಂಧಗಳನ್ನ ಉತ್ತಮಪಡಿಸತ್ತೆ ಅಂತ್ಹೇಳಿ ಹೇಳಬಹುದು